ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಭಾಷೆ ಅಂತಂದರೆ ಕನ್ನಡ ಭಾಷೆ ನಾವು ಕನ್ನಡವನ್ನ ಸ್ಪಷ್ಟವಾಗಿ ಶುದ್ಧವಾಗಿ ಕನ್ನಡವನ್ನ ಮಾತಾಡ್ತೀವಿ ಹಾಗೇ ಧರ್ಮ ಅಂತಂದರೆ ಹಿಂದೂ ಧರ್ಮ ಧರ್ಮವನ್ನು ಪಾಲ ಪಾಲನೆ ಮಾಡ್ತೀವಿ ನಮ್ಮ ಆಚಾರ ವಿಚಾರ ಪದ್ಧತಿ ಹೇಗಿರ್ತಾವಪ್ಪ ಅಂತಂದರೆ ಸಾಮಾನ್ಯವಾಗಿ ಹೆಂಗಸರು ಸೀರೆ ಉಡ್ತೀವಿ ಹುಡುಗಿಯರು ಡ್ರೆಸ್ ಹಾಕ್ತಾರೆ ಅದೇ ರೀತಿಯಲ್ಲಿ ನಮ್ಮ ಪದ್ಧತಿಗಳು ಹೇಗೆ ನಡ್ಕೊಂಡು ಬಂದಿದ್ದಾವೆ ಆ ರೀತಿ ನಾವು ನಡ್ಕೊಂಡು ಹೋಗ್ತೀವಿ ಪ್ರತಿಯೊಂದು ಹಬ್ಬಗಳನ್ನು ಆಚರಿಸ್ತೀವಿ ಗಣೇಶ ಹಬ್ಬ ಆಗಿರ್ಬೋದು ಮೇಲೆ ದೀಪಾವಳಿ ಆಗಿದ್ದು ಗೌರಮ್ಮ ತರೋದು ಆ ಗೌರಿ ತರೋದಾಗಿರ್ಬೋದು ದೀಪಾವಳಿ ಹಬ್ಬ ಆಗಿರ್ಬೋದು ಸಂಕ್ರಮಣ ಆಗಿರಬಹ್ದು ರಾಖಿ ಹಬ್ಬ ಆಗಿರ್ಬ್ ಪ್ರತಿಯೊಂದು ಹಬ್ಬಗಳನ್ನು ನಾವು ಬ ಆಚರಣೆ ಮಾಡ್ತೀವಿ ಹಾಗೇ ಪ್ರತಿ ಮೂರು ವರ್ಷಕ್ಕೆ ಒಂದುಸಲ ಮಾರಿ ಜಾತ್ರೆ ಅಂತ ಮಾಡ್ತೀವಿ ಬ ದೇಶ ವಿದೇಶಗಳಿಂದೆಲ್ಲ ಜನ ಬರ್ತಾರೆ ಬಂದುಬಿಟ್ಟು ಮ್ ಹಬ್ಬದಲ್ಲಿ ಈ ಒಂದು ಮಾರಿ ಹಬ್ಬದಲ್ಲಿ ಭಾಗಿಯಾಗಿ ದೇವಿಗೆ ಮಾರಿಯಮ್ಮಂಗೆ ಕಾಣಿಕೆಗಳನ್ನು ಕೊಟ್ಟು ಉಡಿ ಕೊಟ್ಟು ಸೀರೆಯನ್ನು ಕೊಟ್ಟು ತುಂಬ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ